ನನ್ನ ಫ಼ರ್ಸ್ಟ್ ಪ್ರೊಡಕ್ಟ್ ಅಂದರೆ ಫ಼ೋನ್ ಫ಼ೋನನ್ನು ತಗೊಂಡಾಗ ರ್ಯಾಮ್ ರೋಮ್ ಅಂದರೆ ಸಿಕ್ಸ್ ಜಿ ಬಿ ರ್ಯಾಮ್ ಒನ್ ಟ್ವೆಂಟಿ ಎಯ್ಟ್ ರೋಮ್ ಇತ್ತು ಇಂಟ್ರನಲ್ ಸ್ಟೋರೇಜ್ ಅದರ ಕ್ಯಾಮರಾ ಒನ್ ನಾಟ್ ಎಯ್ಟ್ ಮೆಗಾ ಫಿಕ್ಸೆಲ್ ಮತ್ತು ಟೂ ಮೆಗಾ ಫಿಕ್ಸೆಲ್ ಡಬ್ ಸೆನ್ಸರ್ ಟೂ ಥರ್ಟಿ ಮೆಗಾ ಫಿಕ್ಸೆಲ್ ಮೈಕ್ರೊ ಕ್ಯಾಮರಾ ಮತ್ತು ಅದರಲ್ಲಿ ಪರ್ಫ಼ಾರ್ಮೆನ್ಸ್ ಯಾವುದಿತ್ತು ಅಂದರೆ ಸ್ನ್ಯಾಪ್ ಡ್ರ್ಯಾಗನ್ ಒನ್ ಥೌಸಂಡ್ ಟೂ ಹಂಡ್ರೆಡ್ ಡಿ ಇದು ಡೈಮಂಡ್ ಸಿ ಟಿ ಅಂತ ಅದು ಎಷ್ಟು ಚೆನ್ನಾಗಿ ಆಗ್ತಿತ್ತು ಸ್ಮೂತ್ ಅಂದರೆ ಅದರಲ್ಲಿ ಒನ್ ಟ್ವೆಂಟಿ ಹಜ಼ಾರ್ಡ್ಸ್ ಸ್ಮೂತ್ ಇತ್ತು ಅಂದರೆ ಫ಼ೋನ್ ಎಷ್ಟು ಫ಼ಾ಼ಷ್ಟಾಗಿ ಆಗ್ತಿತ್ತು ಎಷ್ಟು ಬೇಗವಾಗಿ ಯೂಸ್ ಮಾಡಬಹುದಿತ್ತಂದರೆ ಸ್ಕ್ರೋಲ್ ಮಾಡ್ತಾ ಇದ್ರೆ ಮುಂದೆ ಮುಂದೆ ಬೇಗ ಹೋಗ್ತಿತ್ತು ಮತ್ತೆ ಗೇಮ್ ಎಕ್ಸ್ಪಿರಿಯೆನ್ಸ್ ಚೆನ್ನಾಗಿ ಆಗ್ತಿತ್ತು ಮತ್ತೆ ಕ್ಯಾಮರ ಕ್ಯಾಮರವೂ ಅಷ್ಟೆ ಎಷ್ಟು ಚೆನ್ನಾಗಿ ಫ಼ೋಟೋ ತೆಗಿತೇವೆ ಅಷ್ಟು ಚೆನ್ನಾಗಿ ಬರ್ತಿತ್ತು ಸೇಮ್ ಏನು ಕ್ಯಾಮರದಲ್ಲಿ ತೆಗ್ದಂಗೆ ಇರ್ತಿತ್ತು ದೊಡ್ಡ ದೊಡ್ಡ ಕ್ಯಾಮರದಲ್ಲಿ ತೆಗ್ದಂಗೆ ಅನ್ನಿಸ್ತಿತ್ತು ಮತ್ತೆ ಅದರಲ್ಲಿ ಇದೂ ಅಷ್ಟೆ ಸ್ಪೀಕರೂ ಅಷ್ಟೆ ತುಂಬ ಚೆನ್ನಾಗಿತ್ತು ಎಷ್ಟು ಚೆನ್ನಾಗಿ ಕೇಳಿಸ್ತಿತ್ತು ಅಂದರೆ ನಾವೇ ಮನೆಯಲ್ಲೇನೋ ಸ್ಪೀಕರ್ ಹಾಕಿ ಜೋರಾಗಿ ಕೇಳಿಸ್ಕೊಂಡಂಗೆ ಇರ್ತಿತ್ತು ಅದರ ಫ಼ೋನಲ್ಲಿ ಹಾಕ್ದಂಗೆ ಇರ್ತಿತ್ತು ಮತ್ತೆ ಚಾರ್ಜೂ ಅಷ್ಟೆ ತುಂಬ ಬೇಗ ಆಗ್ತಿತ್ತು ಅದರೊಳಗೆ ಒನ್ ಟ್ವೆಂಟಿ ಹಜ಼ಾರ್ಡ್ಸ್ ಇದು ಕೊಟ್ಟಿದ್ರು ಫಾ಼ಸ್ಟ್ ಚಾರ್ಜಿಂಗ್ ಅದಕ್ಕೆ ತುಂಬ ಬೇಗ ಆಗ್ತಿತ್ತು ಏನು ಒಂದು ಅರ್ಧ ಗಂಟೆ ಅನ್ನೋಷ್ಟೊತ್ತಿಗೆ ಪೂರ್ತಿ ಚಾರ್ಜ್ ಆಗ್ತಿತ್ತು ನನಗಂತು ನನ್ನ ಫ಼ಸ್ಟ್ ಪ್ರೊಡಕ್ಟ್ ತಗೊಂಡಿದ್ದು ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗೂ ಇತ್ತು ಆವಾಗ ಅದರ ಪ್ರೈಸ್ ಏನು ಇಪ್ಪತ್ತೈದು ಸಾವಿರ ಕೊಟ್ಟಿದ್ದು ಇಪ್ಪತ್ತೈದು ಸಾವಿರಕ್ಕೆ ಅಂಥ ಒಳ್ಳೆಯ ಫ಼ೋನ್ ಸಿಗುತ್ತೆ ಅಂದುಕೊಂಡಿರ್ಲಿಲ್ಲ ತುಂಬಾ ಚೆನ್ನಾಗಿ ಇತ್ತು ಯೂಸ್ ಮಾಡೋಕ್ಕೆ